ನಾವು ನಮ್ಮ ಗಾಯನ ಶುರು ಮಾಡಲು ಯಾವುದಾದ್ರು ಮೈಕ್ಗಳ ಸಹಾಯದಿಂದ ಅಥವಾ ಈಗ ಮೊಬೈಲ್ಗಳಲ್ಲಿಯೇ ಸಹ ಮ್ಯೂಸಿಕ್ ಬಳಕೆಯನ್ನು ನಾವು ಸಹಾಯದಿಂದ ಅಭ್ಯಾಸ ಮಾಡ್ತೇವೆ ಅವುಗಳಿಂದ ನಮಗೆ ಹೋಮ್ ತೇಟ್ರ್ಗಳ ಮೂಲಕ ಮ್ಯೂಸಿಕನ್ನು ಪ್ಲೇ ಮಾಡಿದರೆ ಧ್ವನಿಯ ಸುರುಳಿಗಳನ್ನು ನಾವು ಮ್ಯೂಸಿಕ್ಗಳ ಮೂಲಕ ಕರೋಕೆ ರೀತಿ ಆದರೆ ಈಗ ಯಾವ್ದಾದ್ರು ಯೂಟ್ಯೂಬ್ ಸಹಾಯದಲ್ಲಿ ಕರೋಕೆ ಸಾಂಗ್ ಅಂತ ಹೊಡೆದಾಗ ಬರಿ ಮ್ಯೂಸಿಕ್ ಮಾತ್ರ ಬರ್ತವೆ ಸಾಲುಗಳು ಹಾಗೂ ಸಿನಿಮಾ ಹಾಡುಗಳಾಗ್ಬೋದು ಭಕ್ತಿ ಹಾಡುಗಳಾಗ್ಬೋದು ಸಹ ನಮಗೆ ಅಭ್ಯಾಸ ಮಾಡಲು ಅನುಕೂಲವಾಗುತ್ತದೆ ನಾವು ಯಾವುದಾದರೂ ಧ್ವನಿ ಸುರುಳಿಯನ್ನು ಹಾಡಲು ಗಾಯ ಗಾಯನಗಳಲ್ಲಿ ಅಂದ್ರೆ ತಂತ್ರಜ್ಞಾನಗಳ ಮೂಲಕ ಅಂದರೆ ಈಗ ಮೊಬೈಲ್ಗಳ ಮೂಲಕವೂ ಸಹ ನಮಗೆ ಅಭ್ಯಾಸ ಮಾಡಲು ಅನುಕೂಲವಾಗುತ್ತದೆ ಹೀಗೆ ಮೈಕ್ಗಳ ಮೂಲಕ ಅವುಗಳಿಗೆ ಇವುಗಳ ಮೂಲಕ ಮಾಸ್ ಮಾಡಲು ಸಹ ಸ್ ಗಾಯನವನ್ನು ಮಾಡಲು ನಮಗೆ ಅನುಕೂಲವಾಗೋದೆಂದ್ರೆ ನಾವು ಮಾತಾ ನಾವು ಧ್ವನಿಯನ್ನು ಸುರುಳಿಯನ್ನು ನಮಗೂ ಸಹ ಕೇಳುವ ಹಾಗೆ ನಮಗೆ ಸಲ್ಪ ಜೋರು ಅಂದರೆ ಹೈ ಪ್ರೆಸರಲಿ ನಾವು ಆಡಿದಾಗ ನಮಗೆ ಆಡಲು ಸಹ ಅಬ್ ಅನುಕೂಲವಾಗುತ್ತದೆ ಇವುಗಳ ಮೂಲಕ ತಂತ್ರಗಳ ಮೂಲಕ ನಾವು ಆಡಿದರೆ ನಮಗೆ ಒಂದು ಗಾಯನವನ್ನು ಆಡಲು ಸಹ ಸಹಾಯವಾಗುತ್ತದೆ